ಚೆನ್ನಾಗಿದಿಯ ಸಿಂಧುಶ್ರೀ ಹ್ಞೂ ನಾನೂ ಚೆನ್ನಾಗಿದಿನಮ್ಮ ಊಟ ಆಯಿತಾ ಊಟ ಆಯಿತಾ ನನ್ನದೂ ಆಯಿತಮ್ಮ ಎಲ್ಲಿದ್ದೀಯಾ ಹೌದಾ ನಾನು ಇಲ್ಲೇ ಅಮೇರಿಕದಲ್ಲಿ ಕೆಲಸ ಮಾಡ್ತಿದ್ದೆ ಇವಾಗ ಕೆಲಸ ಬಿಡಬೇಕಾಗೈತೆ ಅದಕ್ಕೆ ಕರ್ನಾಟಕ್ದಲ್ಲಿ ಒಂದು ಸಾಂಪ್ರದಾಯಿಕವಾಗಿರೋ ಒಂದು ಮನೆ ಬೇಕಿತ್ತು ಹುಡುಕ್ ಕೊಡಕ್ಕೆ ಆಗುತ್ತಾ ಹೌದ ಹಂಗಾದ್ರೆ ಸುಲಭ ಆಗುತ್ತೇಳು ನನ್ನ ಕೆಲಸ ಹ್ಞೂ ಹೌದಾ ಹ್ಞೂ ಇದೆಯಾ ಹಂಗಾದ್ರೆ

ಹೌದಾ ಸಾಂಪ್ರದಾಯಿಕ್ವಾಗಿ ಇದೆಯಾ ಮನೆ ಎಲ್ಲ ಹೌದಾ ಏ ಕಸ ಕಡ್ಡಿ ಏನೂ ಇಲ್ಲವಾ ಅಕ್ಕಪಕ್ದವ್ರೆಲ್ಲ ಚೆನ್ನಾಗಿದಾರಾ ಹೌದಾ ಅದೇ ನನ್ನ ಸ್ನೇಹಿತರು ಯಾರಾದರೂ ಬಂದರೆ ಏನೂ ಅನ್ಕೋಬಾರ್ದಲ್ಲ ನನ್ನನ್ನು ಹಾಂ ಹಾಂ ಸರಿ ಆಯ್ತು ಅಮ್ಮ ನಿನ್ನನ್ನು ನಂಬಿದ್ದೀನಿ ಚನ್ನಾಗಿರೋದ್ ಮನೆ ನೋಡಿಕೊಡು ಒಂದು ಎಷ್ಟು ಆಗ್ಬೋದು ಹ್ಞೂ ಸರಿ ಆಯಿತು ಸ್ವಲ್ಪ ಕಡ್ಮೆನೆ ನೋಡು ಹ್ಞೂ ಸರಿಯಮ್ಮ ಯಾವಾಗ ನೋ ಯಾವಾಗ ಆಗುತ್ತೆ ನೋಡೋದು ಹಾಂ ಸರಿ ಆಯಿತು ಆದಷ್ಟು ಬೇಗ ಮಾಡ್ತೀನಿ ಹ್ಞೂ ಸರಿ ಆಯಿತು ಧನ್ಯವಾದಗಳು